ವೈಶಾಖ ಕಾದಂಬರಿಯಲ್ಲಿ ಲಕ್ಕನ ಪಾತ್ರವನ್ನು ನೋಡಿದಾಗ ಮನಸ್ಸಿಗೆ ತುಂಬ ದುಃಖವಾಯಿತು ಲಕ್ಕನು ಏನೂ ತಿಳಿಯದ ಒಬ್ಬ ಪುಟ್ಟ ಮುಗ್ದ ಬಾಲಕ ಅವನಿಗೆ ಸಮಾಜವು ಯಾವ ಯಾವ ರೀತಿಯ ಸಮಸ್ಯೆಗಳನ್ನು ನೀಡುತ್ತದೆ ಮತ್ತು ತೊಂದರೆಗಳನ್ನು ನೀಡುತ್ತದೆ ಅವನಿಗೆ ಇಲ್ಲಸಲ್ಲದ ಅಪರಾಧಗಳನ್ನು ಹೊರಿಸಿ ಅವನನ್ನು ಊರಿನಿಂದ ಬಹಿಷ್ಕಾರ ಹಾಕುತ್ತದೆ ಇವುಗಳೆಲ್ಲ ನೋಡಿದಾಗ ನಮ್ಮ ಸಮಾಜದ ಬಗ್ಗೆ ಒಂದು ನಿಷ್ಕಲ್ಮಷ ಒಂದು ದೋಷ ಸಹ ಬಾರದೆ ಇರದು